ಅಂದರೆ ಈಗ ನಾವು ಮನೆಯಲ್ಲೇ ಒಂದು ತೋಟ ಮಾಡುದು ಹೇಳಿದರೆ ಅದು ಅಂದರೆ ತುಂಬ ದುಬಾರಿಯೂ ಆಗ್ತದೆ ಯಾಕೆಂದರೆ ಈಗ ನಾವು ಈಗ ತೋಟ ಮಾಡಬೇಕಾದರೆ ಅಂದರೆ ಆ ಗಿಡ ನೆಡಬೇಕು ಗಿಡ ನೆಡಲಿಕ್ಕೆ ಆ ಪಾಟ್ ಎಲ್ಲ ತರಬೇಕು ಅಂದರೀಗ ಒಂದೊಂದು ಪಾಟಿಗೆಲ್ಲ ಸುಮಾರು ದುಡ್ಡಿರ್ತದೆ ಆ ಪಾಟ್ ತರಬೇಕು ಮತ್ತು ಮಣ್ಣು ಅಂದರೆ ಅದು ನಾವು ಬೇರೆ ಅಂದರೆ ಕೆಂಪು ಮಣ್ಣು ಬೇರಿಂದ ತರಬೇಕು ನಾವು ಕೆ ಆ ಮಣ್ಣು ತರಬೇಕು ಮತ್ತು ಅದಕ್ಕೆಲ್ಲ ಈ ಕೆಲವು ಗಿಡಕ್ಕೆಲ್ಲ ಮೊದಲು ನಾವಂದರೆ ಗೊಬ್ಬರ ಎಲ್ಲ ಹಾಕಬೇಕು ಆ ಗೊಬ್ಬರ ದುಡ್ಡು ಕೊಟ್ಟು ತರಬೇಕು ಹಾಗಾಗಿ ಅಂದರೆ ಅದರ ತುಂಬ ಅಂದರೆ ಸ್ವಲ್ಪ ಖರ್ಚು ಆಗ್ತದೆ ತೋಟ ಮಾಡಲಿಕ್ಕೆ ಮತ್ತು ತೋಟ ಅಂದರೆ ಮೈನ್ ಒಂದಾ ಈ ಕಂಪೌಂಡ್ ವ್ಯವಸ್ಥೆ ಇರಬೇಕು ಈ ಕಂಪೌಂಡ್ ವ್ಯವಸ್ಥೆ ಇಲ್ಲದಿದ್ದರೆ ನಾವು ಬೇಲಿಯೆಲ್ಲ ಮಾಡಬೇಕು ಅಂದರೆ ಈ ದನ ಕರುಗಳೆಲ್ಲ ಒಳಗೆ ಬರ್ತದೆ ಆ ಬೇಲಿ ಥರ ಮಾಡಬೇಕು ಅದಕ್ಕೆಲ್ಲ ಹಾಗಾಗಿ ಅಂದರೆ ನನ್ನ ಅಂದ್ ಲೆಕ್ಕದ ಪ್ರಕಾರ ಅಂದರೆ ಈ ತೋಟ ಎಲ್ಲ ಮಾಡುದು ಅಂದರೆ ಸ್ವಲ್ಪ ದುಬಾ ಖರ್ಚು ಎಲ್ಲ ದುಬಾರಿ